ನಾವು ಹೇಳ್ಬಕಂದ್ರೆ ಎಲ್ಲ ಅಂದರೆ ಕ್ರೀಡೇ ಇಷ್ಟ ನಮಗೆ ಕ್ರೀಡೆಗಳಲ್ಲಿ ಎಲ್ಲ ಕ್ರೀಡೆಗಳನ್ನು ನಾವು ಭಾಗವಯ್ಸಿ ನೋಡಲು ಹಾಗೂ ಪಂದ್ಯಗಳನ್ನು ಜಾಸ್ತಿಯಾಗಿ ನೋಡ್ತಿವಿ ಪಂದ್ಯಗಳು ಜಾಸ್ತಿ ನೋಡ್ಬೇಕಂದ್ರೆ ಇವೆ ಕ್ರೀಡೆ ಕಬ್ಬಡ್ಡಿ ಕೊಕ್ಕೋ ವಾಲಿಬಾಲ್ ಮತ್ತು ಹಲ್ವಾರು ರೀತಿಯ ಫುಟ್ಬಾಲು ಮತ್ತು ಚೆಸ್ಸು ಇವೆಲ್ಲವನ್ನು ನಾವು ಇವೆಲ್ಲವನ್ನು ನಾವು ಹೇಗೆ ವೀಕ್ಷಿಸಿದ್ವಿ ಅಂದರೆ ಫ್ರೆಂಡ್ ಜೊತೇಲಿ ಅಂದರೆ ಟಿ ವೀಲಿ ಟಿ ವೀಲಿ ಕೂಡ ನೋಡ್ತೀವಿ ಫೋನಲ್ಲು ನೋಡ್ತೀವಿ ಮತ್ತು ಇನ್ನು ದೊಡ್ಡ ದೊಡ್ಡ ಸ್ಕ್ರೀನಲ್ಲಿ ಕೂಡ ನೋಡ್ತೀವಿ ಇನ್ನು ಹೇಳ್ಬೇಕು ಅಂದರೆ ಈ ಕ್ರೀಡೆಯನ್ನು ಜಾಸ್ತಿ ನಮ್ಮ ಸ್ನೇಹಿತರಿಂದ ನೋಡಿದರೆ ಭಾಳ ಆನಂದವಾಗುತ್ತೆ ಅವ್ರಿಂದ ಇನ್ನೂ ಸಂತೋಷದಿಂದ ನೋಡುತ್ತ ಬಾ ಹಾವ ಭಾವ ಅಂದರೆ ಹಾವ ಭಾವ ಅಂದರೆ ಅವ್ರ ನಡುವೆ ಸಂತೋಷವನ್ನು ಉಂಟು ಮಾಡಿ ಖುಷಿ ಖುಷಿಯಾಗಿ ನೋಡ್ತೇವೆ ನೇರ ಪ್ರಸಾರವನ್ನು ಭಾಳ ರೀತಿಯಾಗಿ ನೋಡಿದ್ದೇವೆ ಅದ್ರಲ್ಲಿ ನೇರ ಪ್ರಸಾರ ಅಂದರೆ ನಾಳೆ ಇನ್ನು ಐಪಿಯಲ್ ಅಂತ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಮಾರ್ಚಿಗು ಟ್ವೆಂಟಿಟುನೆ ಇರೋದು ಅಹ ಅದರಲ್ಲಿ ಆರ್ಸಿಬಿ ವರ್ಸಸ್ ಐಯ ಚೆನ್ನೈ ಸೂಪರ್ಸ್ ಕಿಂಗ್ ಇದೆ ಅದ್ನ ನೇರ ಪ್ರಸಾರ ನೋಡೋಕೆ ಭಾಳ ಇಷ್ಟಪಡ್ತಿನಿ ಯಾಕಪ್ಪ ಅಂದರೆ ನಮ್ಮ ಕರ್ನಾಟಕ ಅಂದರೆ ಆರ್ ಸಿ ಬಿನೇ ಅಂದರೆ ಫ್ಯಾನ್ ಫಾಲೋ ಅಂದರೆ ನಮ್ಮ ಎಮ್ ಎಸ್ ದಿನೇ ಎಮ್ ಎಸ್ ಧೋನಿನೆ ಯಾಕಪ್ಪ ಅಂದರೆ ಎಮ್ ಎಸ್ ಧೋನಿ ಬಗ್ಗೆ ಹೇಳೊ ಎಷ್ಟು ಹೇಳಿದ್ರು ಸಾಲದು ನಮ್ಮ ವಾ ವಲ್ಡ್ ಕಪ್ ವಲ್ಡ್ ಕಪ್ ಅಂತ ಹೇಳೋಕ್ಕಾಗಲ್ಲ ಅವ್ರು ಕೂಲ್ ಕ್ಯಾಪ್ಟನ್ ಅಂತ ಹೇಳ್ತೀನಿ ಅವರು ಅವಾ ಅಂದರೆ ಅವ್ರು ಆಡೋ ಆಟ ಒಂದು ಉತ್ತಮವಾದ ರೀತಿಯಾಗಿ ಅವರ ಆಡುವಾ ಯುವ ಜನಾಂಗಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಈ ಇವೆಲ್ಲ ಆಟಗಳು ನೋಡಲು ತುಂಬ ಸಂತೋಷವಾಗಲು ಹಾಗು ಇನ್ನಿತರೆ ಇಂದ ನಾವು ಕಾಣಬಹುದಾಗಿದೆ ಇವು ನೇರ ನೋಡಿದರೆ ಭಾಳ ತುಂಬ ಖುಷಿಯಾಗತ್ತೆ ಟೀವಿ ಯೂಟೂಬು ಅವುಗಳಲ್ಲಿ ಅಂದರೆ ನಡೆದು ಅಂಥವುಗಳನ್ನು ಯೂಟೂಬು ಟಿವಿ ಅದರಲ್ಲಿ ನೋಡ್ತೀವಿ ನೇರ ಪ್ರಸಾರವನ್ನು ನೋಡೋಕೆ ಅಂದರೆ ಲೈವ್ಯೆ ನೋಡ್ತೀವಿ ಇವೆಲ್ಲ ಕ್ರೀಡೆಗಳು ತಮ್ಮಾ ತುಂಬ ಅವಶ್ಯಕವಾಗಿ ಹೇಳೋಕ್ ಇಷ್ಟಪಡ್ತಿನಿ ಕ್ರೀಡೆಯನ್ನೋದು ಒಂದು ಮಾನವನಿಗೆ ಒಂದು ದೇಹಕ್ಕೆ ಸಧೃಢವು ಸಧೃಢವಾದದ್ವಾಗಿ ಮಾಡಲು ಮಾಡಲು ಪ್ರಯತ್ನಿಸುತ್ತದೆ ಹಾಗು ಇವೆಲ್ಲ ಕ್ರೀಡೆಗಳು ಆಡೋದರ ಜೊತೆ ನೋಡುವುದೆ ಒಂದು ಉತ್ತಮ ಅನ್ಸತ್ತೆ ಉತ್ತಮ ಹೇಳೋಕ್ ಇಷ್ಟಪಡ್ತಿನಿ ಅವ್ರಿಗಿಂತ ಪ್ರೇಕ್ಷಕ್ರೆ ಜಾಸ್ತಿ ಆನಂದವಾಗಿ ಖುಷಿಯ ಖುಷಿಯನ್ ಪಡೆಯಲು ಉತ್ತಮ ಗೊಳಿಸ್ತಾರೆ ಹಾಗು ಹತ್ತು ನಮ್ಮ ಸ್ನೇಹಿತರೊಂದಿಗೆ ನಮ್ಮ ಸ್ನೇಹಿತರು ಯಾವುದೇ ಕ್ರೀಡೆಯಲ್ಲಿ ಭಾಗವಹ್ಸಿದರೆ ಅವ್ರ ನೇರವಾಗಿ ನೋಡೋಕು ಇಷ್ಟಪಡ್ತಿನಿ ಯಾಕಪ್ಪ ಅಂದರೆ ಅವರು ನಮ್ಮ ಉತ್ತಮವಾದ ಗೆಳೆತನವನ್ನು ಹೊಂದಿರ್ತಾರೆ ಅವರು ನೋಡುವ ಆಡುವ ಆಟವನ್ನು ನಾವು ನೋಡಿದರೆ ನಮಗೆ ಉತ್ತಮ ರೀತಿಯಾಗಿ ಸಂತೋಷನ್ನು ಪಡ್ತೀವಿ ಹಾಗು ಇನ್ನಿತರ ಹಲವಾರು ಸಮ್ಮನ ಸಂದರ್ಭಗಳಲ್ಲು ನಾವು ಕಾಣಬಹುದಾಗಿದೆ ಹಾಗು ಇನ್ನಿತರ ಗೇಮನ್ನು ಆಡೋದರ ಜೊತೆಗ್ ನೋಡೊದೆ ಉತ್ತಮ ಅನ್ನುವುದು ಇನ್ನು ಹೇಳ್ಬೇಕಂದ್ರೆ ಕಾ ಈ ಜಾಸ್ತಿ ನಮ್ಗೆ ಇಷ್ಟ ಆಗಬೇಕಂದ್ರೆ ನೋಡೋಕೆ ಅಂದರೆ ನಾವು ಕಬಡ್ಡಿ ಜಾಸ್ತಿ ನೋಡ್ತಿನಿ ಅದರಲ್ಲು ಇನ್ನು ಕಬಡ್ಡಿ ಕ್ರಿಕೇಟು ಖೋ ಖೋ ಇವು ಮೂರು ಇನ್ನು ಜಾಸ್ತಿಯಾಗಿ ನೋಡೋದ್ ನೋಡೋಕ್ ಇಷ್ಟಪಡ್ತಿನಿ ಹಲವಾರು ರೀತಿಯಾಗಿ ನಾವು ಕಾಣಬಹುದಾಗಿದೆ ಹಾಗು ಇನ್ನು ಹೇಳ್ಬೇಕಂದ್ರೆ ನಮ್ಮ ದೈನಂದಿನ ನಿತ್ಯ ಜೀವನದಲ್ಲಿ ಕ್ರೀಡೆಗಳು ತುಂಬ ಅವಶ್ಯಕ ಅವಶ್ಯಕ ಯಾಕಪ್ಪ ಅಂದರೆ

ನಮ್ಮ ಕರ್ನಾಟಕದಲ್ಲಿನ ಎಲ್ಲ ಯುವ ಜನಾಂಗಕ್ಕು ಇದು ಆಗಿದೆ ಅಂತೇಳೋಕ್ ಇಷ್ಟ